ನಮ್ಮ ರಾಜ್ಯದಲ್ಲಿ ನೋಡಲೇಬೇಕಾದ ಸ್ಥಳ ಯಾವುದು ಕೇಳಿದ್ರೆ ನಾ ಪಸ್ಟ್ ಹೇಳುದು ಯಾವ್ದು ಅಂದ್ರೆ ಗೋಕರ್ಣಕ್ಕೆ ಬನ್ರಿ ಅಂದೆ ಹೇಳ್ತಿ ಗೋಕರ್ಣಕ್ಕೆ ಯಾಕೆ ನೋಡ್ಬೇಕು ಅಂದರೆ ಕಾರಣ ಇದು ಗೋಕರ್ಣದಲ್ಲಿ ಪುರಾಣ ಪ್ರಸಿದ್ಧವಾದ ಮಹಾಬಲೇಶ್ವರ ದೇವಸ್ಥಾನ ಇದೆ ಆ ಮಹಾಬಲೇಶ್ವರ ದೇವಸ್ಥಾನದ ಹಿನ್ನಲೆ ನಾ ಈಗ ಹೇಳ್ತಿ ಹಿನ್ನೆಲೆ ಏನಂದರೆ ಹಿಂದೆ ರಾವಣ ಈ ಶಿವಲಿಂಗವನ್ನು ಒಂದು ಇಟ್ಟಂಥ ಸ್ಥಳ ಯಾವುದು ಕೇಳಿದ್ರೆ ಅದು ನಮ್ಮ ಗೋಕರ್ಣ ಗೋಕರ್ಣದಲ್ಲಿ ಶಿವನ ಒಂದು ಆತ್ಮಲಿಂಗವೇ ಇದ್ದಂಥ ಒಂದು ಜಾಗ ಅಂಥ ಜಾಗಕ್ಕೆ ಪ್ರತಿಯೊಬ್ಬರೂ ಕೂಡ ಭೇಟಿ ನೀಡ್ಬೇಕು ಅನ್ನುವುದೇ ನನ್ನ ಅಭಿಪ್ರಾಯ ಮತ್ತು ಅದಷ್ಟೇ ಅಲ್ಲದೆ ಜಟಾಯು ತೀರ್ಥ ಇದೆ ರಾಮತೀರ್ಥ ಇದೆ ಕೋಟಿ ತೀರ್ಥ ಇದೆ ಎಲ್ಲವೂ ಪುರಾಣ ಪ್ರಸಿದ್ಧ ಸ್ಥಳಗಳೇ ನಮ್ಮ ಗೋಕರ್ಣ್ದಲ್ಲಿ ಇರುದು ಹಾಗೆ ಗಣಪತಿ ದೇವಸ್ಥಾನ ಇದೆ ಹಾಗೆ ಮತ್ತು ಬೀಚ್ ಇದೆ ಮುಖ್ಯವಾಗಿ ಗೋಕರ್ಣದ ಬೀಚ ನಮ್ಮ ಒಂದು ಏನು ಜಿಯೋಗ್ರಪಿಯಲ್ಲಿ ಒಂದು ಮಹತ್ವದ ಒಂದು ಸ್ಥಾನವನ್ನು ನಮ್ಮ ಗೋಕರ್ಣದ ಕಡಲ ತೀರ ಪಡ್ಕಂಡಿದೆ ಅಂದರೆ ತಪ್ಪಾಗುಲ್ಲ ಅಂತ ಒಂದು ಬೀಚನ್ನು ಪ್ರತಿಯೊಬ್ಬರೂ ವಿದೇಶದಿಂದ ಕೂಡ ಆ ನಮ್ಮ ಗೋಕರ್ಣದ ಒಂದು ಪ್ರಸಿದ್ಧವಾದ ಸ್ಥಳಕ್ಕೆ ಪ್ರತಿಯೊಬ್ಬರೂ ಕೂಡ ಬಂದೇ ಬರ್ತಾರೆ ಪ್ರತಿ ವರ್ಷ ಗೋಕರ್ಣ ನೋಡುಕ್ಕೆ ಸಾವಿರಾರು ಅಭಿಮಾನಿಗಳು ಬರ್ತಾರ ಅಂಥವರಲ್ಲೇ ಬೇರೆ ಬೇರೆ ದೇಶದ ಅಭಿಮಾನಿಗಳೇ ಹೆಚ್ಚಾಗಿ ಬತ್ತೇವ್ರ ಹಾಗೆ ನಮ್ಮ ರಾಜ್ಯದಲ್ಲೇ ನೋಡಲೇಬೇಕಾದ ಸ್ಥಳ ಗೋಕರ್ಣ ಅಂದು ನಾ ಹೇಳಿದೆ ಯಾಕಂದರೆ ನಾ ಹೇಳಿದೆ ಗಣಪತಿ ದೇವಸ್ಥಾನ ಇದೆ ಅವೆಲ್ಲವೂ ಕೂಡ ಪುರಾಣ ಪ್ರಸಿದ್ಧವಾದ ಸ್ಥಳಗಳು ಒಂದು ಈಶ್ವರನ ದಿವ್ಯ ಸನ್ನಿಧಿ ಅಂದೇ ನಾವು ಗೋಕರ್ಣವನ್ನು ಹೇಳ್ಬೋದು ಆ ದಿವ್ಯ ಸನ್ನಿಧಿಗೆ ಪ್ರತಿಯೊಬ್ಬರೂ ಕೂಡ ಬರ್ಲೇಬೇಕು ಯಾಕಂದರೆ ಆ ದಿವ್ಯ ಸನ್ನಿಧಿಯನ್ನು ನೋಡಿದ ಪ್ರತಿಯೊಬ್ಬರೂ ಕೂಡ ಮನ ಜನ್ಮ ಪಾವನ ಆಗೇ ಆತಿದ ಹಾಗೆ ಈ ಸ್ಥಳ ಅಲ್ಲದೆ ನಮ್ಮ ಕರ್ನಾಟಕ್ದಲ್ಲಿ ನೋಡ್ಲೇಬೇಕಾದ ಸ್ಥಳ ಅಂದರೆ ಯಾವುದು ಮುರುಡೇಶ್ವರ ಮುರುಡೇಶ್ವರದಲ್ಲಿ ಈಶ್ವರನ ಒಂದು ದೇವಸ್ಥಾನ ಇದೆ ಆ ಈಶ್ವರನ ದೇವಸ್ಥಾನ ಸ್ಥಾಪನೆ ಮಾಡ್ದೋರು ನಮ್ಮ ಆರ್ ಎನ್ ಶೆಟ್ಟಿಯವರು ಆರ್ ಎನ್ ಶೆಟ್ಟಿಯವರು ಇಡೀ ಮುರ್ಡೇಶ್ವರವನ್ನು ತಮ್ಮ ಹದ್ದುಬಸ್ತಿನಲ್ಲಿ ಇಟ್ಕೊಂಡೇ ಮುರ್ಡೇಶ್ವರವನ್ನು ಏನು ಮಾಡ್ದ್ರು ಅಭಿವೃದ್ದಿ ಮಾಡ್ದ್ರು ಮುರ್ಡೇಶ್ವರದ ಅಷ್ಟೂ ಅಭಿವೃದ್ದಿ ಮಾಡೋದ್ ಒಂದು ಗೌರವ ಆರ್ ಎನ್ ಶೆಟ್ಟಿಯವರಿಗೆ ಸಲ್ತದ್ ಅವ್ರು ಇಂದು ಇಲ್ಲದೆ ಇರ್ಬೋದು ಆದರೆ ಅವ್ರು ಮಾಡಿದಂಥ ಸಾಧನೆ ಮಾತ್ರ ಇವತ್ತಲ್ಲ ಜನ್ಮ ಜನ್ಮಾಂತರದಲ್ಲೂ ಯಾವತ್ತೂ ಕೂಡ ಮುಂದೆ ಭವಿಷ್ಯದಲ್ಲೂ ಕೂಡ ಆರ್ ಎನ್ ಶೆಟ್ಟಿಯವ್ರ ಸಾಧನೆಯನ್ನು ನಾವೆಲ್ಲರೂ ಹೋಗಳೇ ಹೊಗಳ್ತವೆ ಹಾಗೆ ಮುರ್ಡೇಶ್ವರದಲ್ಲೂ ಕೂಡ ನಮ್ಮ ಗೋಕರ್ಣದಲ್ಲಿ ಹೆಂಗೆ ಬೀಚ್ ಇದ್ಯಲ ಹಾಗೆ ಮುರ್ಡೇಶ್ವರದಲ್ಲೂ ಬೀಚ್ ಇದೆ ಮುರ್ಡೇಶ್ವರದ ಬೀಚ ಹೆಂಗಿದಂದ್ರೆ ತುಂಬ ಒಂದು ಸುಂದರವಾದ ಸ್ಥಳ ಆ ಸುಂದರವಾದ ಸ್ಥಳಕ್ಕೆ ಪ್ರತಿಯೊಬ್ಬರೂ ಭೇಟಿ ನೀಡ್ಲೇಬೇಕು ಅನ್ನುದು ನನ್ನ ನನ್ನ ಒಂದು ಅಭಿಪ್ರಾಯ ಹಾಗೆ ಮುರುಡೇಶ್ವರ ಬಿಟ್ಟರೆ ಗೋಕರ್ಣ ಬಿಟ್ಟರೆ ಮತ್ಯಾವ ಸ್ಥಳ ಇದು ಅಂದು ಯೋಚನೆ ಮಾಡಿದಾಗೆ ನಮ್ಮ ಗಂಗಾವಳಿ ತೀರಕ್ಕೆ ಎಲ್ಲರೂ ಬರಬೇಕು ನಮ್ಮ ಗಂಗಾವಳಿಯಲ್ಲಿ ಒಂದು ಹೊಸ ಬ್ರಿಜ್ ಆಗಿದೆ ನಮ್ಮ ಗಂಗಾವಳಿ ನದಿಗೆ ಶಾಲ್ಮಲಾ ಅಂತ ಕರಿತಾರೆ ಆ ಶಾಲ್ಮಲಾ ನದಿ ಬಗ್ಗೆ ನಾ ಎಷ್ಟು ವರ್ಣನೆ ಮಾಡಿದ್ರೂ ಕಮ್ಮಿಯೇ ಆ ಶಾಲ್ಮಲಾ ನದಿ ಒಂದು ಅಂಬಿಗರ ಒಂದು ದೇವತೆ ಆ ನದಿ ಅಂತ ಹೇಳ್ಬೋದು ಅಂಬಿಗರ ಆ ಏನು ಶಾಲ್ಮಲಾ ನದಿ ಇದೆಯಲ್ಲ ನೂರಾರು ಅಂಬಿಗರು ಇಂದು ಜೀವನ ನಡಸ್ತಿದರೆ ಅಂದರೆ ಆ ಶಾಲ್ಮಲಾ ನದಿಯನ್ನು ನಂಬ್ಕೊಂಡೇ ಜೀವನ ನಡ್ಸ್ತೇವ್ರು ಹಾಗೇ ಶಾಲ್ಮಲಾ ನದಿ ಅಲ್ಲೂ ಒಂದು ಅವ್ರಿಗೆ ಅಂಬಿಗರಿಗೆ ಒಂದು ಮೂರ್ತಿ ಸಿಕ್ಕಿತು ಯಾವ ಮೂರ್ತಿ ಕೇಳಿದ್ರೆ ಅದು ಗಂಗಾ ಮಾತಾ ದೇವಸ್ಥಾನ ಅನ್ನುದು ಒಂದು ದೇವ್ರ ಮನೆ ಆಗಿದೆ ಆ ಗಂಗಾ ದೇವಸ್ಥಾನದ ಗಂಗಾ ಮಾತಾ ದೇವಿ ಅವ್ರಿಗೆ ಆ ನೀರಲ್ಲಿ ಸಿಕ್ತು ಆ ನೀರಲ್ಲಿ ಸಿಕ್ಕದ್ರಿಂದ ಅವ್ರು ಗಂಗಾ ಮಾತಾ ದೇವಸ್ಥಾನವನ್ನು ಕಟ್ಟಿ ಇವತ್ತು ಪೂಜೆ ಮಾಡ್ತಿವ್ರು ಅಂತ ದೇವಸ್ಥಾನ ಸಿಕ್ಕಿರುದರಿಂದ ಅದೊಂದು ಪುರಾಣ ಪ್ರಸಿದ್ಧ ಸ್ಥಳ ಆಗಿ ಇಂದು ಮಾರ್ಪಾಡಾಗಿದೆ ಪ್ರತಿ ವರ್ಷವೂ ಕೂಡ ಗಂಗೆ ಹಬ್ಬ ಅಂದು ಅಲ್ಲಿ ನಾವು ಆಚರಣೆ ಮಾಡ್ತೇವ ಗಂಗೆ ಹಬ್ಬದಲ್ಲಿ ಗೋಕರ್ಣದಿಂದ ಈಶ್ವರನ ಪಾಲಕಿ ನಮ್ಮ ಊರಿಗೆ ಬತ್ತಿದ್ ಇದೊಂದು ಹೆಮ್ಮೆಯ ಸಂಗತಿ ನಮ್ಮ ಊರಿಗೂ ಕೂಡ ಪ್ರತಿಯೊಬ್ಬರೂ ಬರ್ಬೇಕು ಅನ್ನುವುದೇ ನನ್ನ ಒಂದು ಅಭಿಪ್ರಾಯ ಅದೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳುದ್ರಲ್ಲಿ ತಪ್ಪೇನಿಲ್ಲ ಈಶ್ವರನ ಪಾಲಕಿ ಬಂದು ಈಶ್ವರ ಮತ್ತು ಪಾರ್ವತಿಯ ಒಂದು ಉ ಈಶ್ವರ ಮತ್ತು ಪಾರ್ವತಿ ಸೊ ಅಲ್ಲ ತಪ್ಪಾಯಿತು ಗಂಗಾ ಮಾತೆಯ ಒಂದು ಏನು ಮದುವೆಯ ಒಂದು ಡಿಸೈಡ್ ಮಾಡುವಂಥದ್ದು ನಮ್ಮ ಊರಲ್ಲೇ ನಡೆಯತ್ತೆ ಇಂತಹ ಒಂದು ಪುರಾಣ ಪ್ರಸಿದ್ಧ ಸ್ಥಳಗಳಿಗೆ ಪ್ರತಿಯೊಬ್ಬರೂ ಭೇಟಿ ನೀಡಬೇಕು ಹಾಗೆ ಗೋಲ್ಗುಂಬಜ್ ಕೂಡ ಗೋಲ್ಗುಂಬಜಗೆ ನಾನು ಚಿಕ್ಕಂದಿನಲ್ಲಿ ಯಾವತ್ತೋ ಹೋಗಿದ್ದೆ ಅದು ಬಿಜಾಪುರದಲ್ಲಿದೆ ಅಂದರೆ ಇಂದಿನ ವಿಜಯಪುರ ಅಂತ ಮಾರ್ಪಾಡಾಗಿದೆ ಅಲ್ಲಿ ಬರುತ್ತೆ ಅಂಥ ಸ್ಥಳಕ್ಕೂ ಕೂಡ ಪ್ರತಿಯೊಬ್ಬರೂ ಹೋಗ್ಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಗೋಲ್ಗುಂಬಜನ್ನ ಬಿಟ್ಟರೆ ಕೆಂಪು ಕೋಟೆಗೆ ಹೋಗ್ಬೋದು ಅದೂ ಕೂಡ ತುಂಬ ಸುಂದರವಾದಂಥ ಒಂದು ಸ್ಥಳ ಹಾಗೆ ದಾಂಡೇಲಿ ಹೋಗ್ಬೋದು ದಾಂಡೇಲಿ ಹಾಗೇ ಇದು ಕಾಳ್ ಇದು ಜೋಗ್ ಪಾಲ್ಸಿಗೆ ಹೋಗ್ಬೋದು ಅದು ಕೂಡ ಒಂದು ಪುರಾಣ ಪ್ರಸಿದ್ಧವಾದಂಥದ್ದೇ ನೋಡುಗರಿಗೆ ಪ್ರೇಕ್ಷಣೀಯವಾದ ಸ್ಥಳ ಆಗೈದ್ ಆಗಿದೆ ಇಂಥ ಸ್ಥಳಕೆಲ್ಲ ನಾವು ಹೋಗ್ಬೇಕು ಎಂತಕ್ಕಂದರೆ ಹೋದರೆ ಕೋಶ ಓದು ಅಥವಾ ದೇಶ ತಿರುಗು ಅನ್ನುವಂಥ ಒಂದು ಮಾತು ಇದೆ ಹಾಗೆ ನಾವು ಪುಸ್ತಕ ಹೆಚ್ಚು ಓದುಕ್ಕಿಂತ ದೇಶವನ್ನು ತಿರುಗಿ ಜ್ಞಾನವನ್ನು ಸಂಪಾದನೆ ಮಾಡ್ಕಳುದೆ ಲಾಯ್ಕ್ ಅನ್ನುದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ನಮ್ಮ ಗೋಕರ್ಣದಿಂದ ಕಾಶ್ಮೀರದವರೆಗೂ ಎಷ್ಟು ಸ್ಥಳ ಈದ್ ಅಂದು ಹೇಳುಕ್ಕೆ ಸಾಧ್ಯ ಇಲ್ಲ ಹಾಗೆ ದಾಂಡೇಲಿಯೂ ಕೂಡ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಹೇಳ್ಬಹ್ದು ಹಾಗೇ ಟಿಬೇಟಿಯನ್ ಕಾಲೋನಿ ಇದೆ ಅದನ್ನು ನೋಡ್ಲಿಕ್ಕೆ ಹೋಗ್ಬೋದು ಹಾಗೆ ಮೈಸೂರು ಅರಮನೆ ಮೈಸೂರು ರಾಜರು ಆಳಿದ ಒಂದು ಭವ್ಯವಾದ ಬಂಗಲೆಯನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕಾಗಿರುದು ಒಂದು ನಮ್ಮ ನಾವೆಲ್ಲ ಅಲ್ಲಿ ಹೋಗಿ ಹೋಗಬೇಕಾಗಿರುದು ಒಂದು ನಮ್ಮ ಪುಣ್ಯ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಮೈಸೂರು ಅರಮನೆಗೆ ಹೋಗಬೇಕು ತುಂಬ ರಾಜರು ಕಟ್ಟಿದ ಒಂದು ಭವ್ಯ ಬಂಗಲೆ ಅದನ್ನು ನೋಡಿದ್ರೆ ನಮಗೆ ಕಣ್ಮನವೇ ಸೆಳಿತಿದ ಹಾಂಗಿದೆ ನಮ್ಮ ಮೈಸೂರು ಅರಮನೆ ಅಲ್ಲಿ ಪ್ರತಿ ವರ್ಷ ಮೈಸೂರು ಅರಮನೆಯಲ್ಲಿ ದಸರಾ ನಡಿತದ ದಸರಾ ಜಂಬು ಸವಾರಿ ನಡಿತದ ಅಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅದು ನಮ್ಮ ರಾಜ್ಯದಲ್ಲಿ ನೋಡಲೇಬೇಕಾದಂಥ ಸ್ಥಳ ಅದು ಅಂಥ ಸ್ಥಳಗಳನ್ನೆಲ್ಲ ನೋಡಿ ನಾವು ಕಣ್ಣು ತುಂಬ್ಕಬೇಕು ಮೈಸೂರು ಅರಮನೆ ಮತ್ತು ಅಲ್ಲಿ ಇದುಂಟು ಏನು ಬನ್ನಿಮಂಟಪ ಅಂತ ಬನ್ನಿಮಂಟಪವನ್ನು ಕೂಡ ನಾವು ನೋಡ್ಬೇಕು ಬನ್ನಿಮಂಟಪವೂ ತುಂಬ ಪುರಾಣ ಪ್ರಸಿದ್ಧವಾದಂಥದ್ದೇ ಒಂದು ಸ್ಥಳ ಅಂಥದ್ದೆಲ್ಲ ನೋಡಿದ್ರೆ ನಮಗೆ ನಮ್ಮ ಕರ್ನಾಟಕದಲ್ಲಿ ಏನೇನು ಈದ್ ಅನ್ನುವುದೆಲ್ಲ ಗುತ್ತಾತದ್ ಹಾಗೆ ಮತ್ತೆಲ್ಲಿಗೆ ಹೋಗ್ಬೋದು ನಾವು ಮುರುಡೇಶ್ವರ ಹೇಳಿದೆ ಗೋಕರ್ಣ ಹೇಳಿದೆ ಮೈಸೂರು ಹೇಳಿದೆ ದಾಂಡೇಲಿ ಹೇಳಿದೆ ಟಿಬೇಟಿಯನ್ ಕಾಲೋನಿ ಬಗ್ಗೆ ಹೇಳಿದೆ ಬಿಜಾಪುರ್ ಬಗ್ಗೆ ಹೇಳಿದೆ ಹಾಗೆ ಮತ್ತು ಯಾವುದು ನೋಡುವ ಸ್ಥಳ ಉಂಟು ಅಂತ ಕೇಳಿದ್ರೆ ನನ್ನ ಪ್ರಕಾರ ನಂಜುಂಡೇಶ್ವರ ದೇವಾಲಯಕ್ಕೆ ಪ್ರತಿಯೊಬ್ಬರೂ ಕೂಡ ಹೋಗಬೇಕು ನಂಜುಂಡೇಶ್ವರ ದೇವಾಲಯ ತುಂಬ ಸುಂದರವಾಗಿದೆ ಹಾಗೇ ಹಾಂ ಓಮ್ ಬೀಚು ಓಮ್ ಬೀಚ್ ಕೂಡ ತುಂಬ ಸುಂದರವಾಗಿದೆ ಓಮ್ ಬೀಚ್ ಕುಡ್ಲೆ ಬೀಚ ಆಮೇಲೆ ಪತಂಗ ಬೀಚ್ ಹನಿ ಬೀಚ್ ಇವೆಲ್ಲ ಬೀಚ್ಗಳನ್ನು ಭೇಟಿ ಮಾಡಬೇಕಾಗಿರುದು ಒಂದು ಒಳ್ಳೆಯ ಜನರಿಗೆ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಾಡಾಗುತ್ತೆ ಸೊ ಮತ್ತು ಯಾವ ಸ್ಥಳಕ್ಕೆ ಹೋಗಬೇಕಂದ್ರೆ ನಮ್ಮ ಅಂಕೋಲ ಕೂಡ ಒಂದು ಪುರಾಣ ಪ್ರಸಿದ್ಧ ಸ್ಥಳವೇ ಜನರು ಇಲ್ಲಿಗೂ ಬರಬೇಕು ಯಾಕಂದರೆ ಇಲ್ಲಿ ಒಂದು ಸತ್ಯಾಗ್ರಹ ಚಳವಳಿ ನಡೆದಂಥ ಸ್ಥಳ ಉಪ್ಪಿನ ಸತ್ಯಾಗ್ರಹ ನಡೆದಂಥ ಒಂದು ಸ್ಥಳ ಆಗಿದೆ ನಮ್ಮ ಅಂಕೋಲ ನಮ್ಮ ಅಂಕೋಲ ಯಾವ್ದಕ್ಕೂ ಕಡ್ಮೆ ಇಲ್ಲ ಅಂಕೋಲ ಕರಿ ಇಷಾಡ್ ಮಾವ್ನಣ್ಣಿಗೆ ಜಿ ಐ ಟ್ಯಾಗ್ ಕೊಟ್ಟಾರ್ ಆ ಜಿ ಐ ಟ್ಯಾಗ್ ಕೊಟ್ಟಕೆ ಜಿಯೋಗ್ರಪಿಕಲ್ ಇಂಡಿಕೇಶನಲ್ಲಿ ನಮ್ಮ ಅಂಕೋಲ ಹೆಸರ್ ಅಜರಾಮರವಾಗಿ ಉಳಿದಿದ ಅನ್ನುದು ನನ್ನ ಒಂದು ಅಭಿಪ್ರಾಯ ಆಗಿದ ಹಾ ನಮ್ಮ ಇಷಾಡ್ ಹಣ್ಣು ಆಯಿತು ನಮ್ಮ ಅಂಕೋಲ ಒಂದು ಉಪ್ಪಿನ ಸತ್ಯಾಗ್ರಹ ಗಾಂಧೀಜಿಯವರು ಇಲ್ಲಿ ಬಂದು ಉಪ್ಪಿನ ಸತ್ಯಾಗ್ರಹ ಮಾಡದ್ರು ನಮ್ಮ ಅಂಕೋಲ ಕೂಡ ಒಂದ ಪುರಾಣ ಪ್ರಸಿದ್ಧ ಸ್ಥಳವೇ ಅಂತ ಹೇಳಿದ್ರೆ ತಪ್ಪಾಗುಲ್ಲ ನಮ್ಮ ಅಂಕೋಲೆಯೂ ಕೂಡ ಜನ್ರ ವಿದೇಶದಿಂದೆಲ್ಲ ನಮ್ಮ ಅಂಕೋಲಿಗೆ ಬರ್ತರೆ ಯಾಕಂದರೆ ಪುರಾಣ ಪ್ರಸಿದ್ಧ ಸ್ಥಳ ಅಲ್ವಾ ಇಲ್ಲೂ ಕೂಡ ಗಾಂಧೀಜಿಯು ಬಂದಂಥ ಸ್ಥಳ ಇಂಥ ಸ್ಥಳದ ಬಗ್ಗೆ ನಾವು ಎಲ್ಲರೂ ಕೂಡ ತಿಳ್ಕೊಂಡರೆ ಒಳ್ಳೆಯದು